ನಮ್ಮ ಪ್ರದೇಶದಲ್ಲಿ ಹೆಚ್ಚು ಹೆಚ್ಚು ಮರಗಳನ್ನು ನೆಡುವುದಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ ಅವುಗಳೆಂದರೆ ವನಮಹೋತ್ಸವ ರಸ್ತೆಯ ಇಕ್ಕೆಲಗಳಲ್ಲಿ ಮರಗಳನ್ನು ನೆಡುವುದು ಅದರ ಜೊತೆಗೆ ಬೆಟ್ಟ ಗುಡ್ಡಗಳಲ್ಲಿ ಈ ಸರ್ಕಾರಿ ಸ್ಥಳಗಳಲ್ಲಿ ನದಿಯ ಇಕ್ಕೆಲಗಳಲ್ಲಿ ಸರ್ಕಾರವೇ ಕೆಲವು ಯೋಜನೆಗಳನ್ನು ರೂಪಿಸುತ್ತಾ ಜನರೊಂದಿಗೆ ಬೆರೆತು ಗಿಡ ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರು ಹಮ್ಮಿಕೊಳ್ಳುತ್ತಾ ಬಂದಿದೆ ಇದರಲ್ಲಿ ಮರ ಕಡಿಯಬಾರದು ನಾವು ಮರಗಳನ್ನು ಬೆಳೆಸಬೇಕೇ ಹೊರ್ತು ಮರಗಳನ್ನು ಕಡಿಬಾರ್ದು ಏನಕ್ಕೋಸ್ಕರ ಅಂದರೆ ಒಂದು ಮರ ನೀವು ಉಳ್ಸದ್ರೆ ಅದು ಸಾವಿರ ಪ್ರಾಣಗಳನ್ನು ಉಳಿಸುತ್ತದೆ ಆದ್ದರಿಂದ ಮರವನ್ನು ನಾವು ಬೆಳೆಸಬೇಕೇ ಹೊರ್ತು ಯಾವುದೇ ರೀತಿಯ ಕಡಿವಂಥದ್ದಾಗಲಿ ಮರವನ್ನು ನಾಶ ಮಾಡುವಂಥದ್ದಾಗಲಿ ಗಿಡವನ್ನು ಕೊಲ್ಲೋದಾಗಲಿ ಅಂತಹ ಕೆಲಸವನ್ನು ನಾವು ಮನುಷ್ಯತ್ವದಿಂದ ಕೂಡಿದವರು ಯಾವುದೇ ರೀತಿಯ ಇಂಥ ಕೆಲಸಗಳು ಮಾಡೋದಿಲ್ಲ ಯಾಕಂದರೆ ಮರಗಳು ಬೇಕೇ ಬೇಕು ಮರಗಳಿಂದ ಹಲವಾರು ಪ್ರಯೋಜನಗಳು ಇದ್ದಾವೆ ಆದ್ದರಿಂದ ನಾವು ಮರಗಳನ್ನು ಬೆಳೆಸಬೇಕು ಕಡಿಬಾರ್ದು